ಹಾಂ ಹೇಳಿ ರೀ ಏನು ಬಗ್ಗೆ ಹಾಂ ರೀ ನೀವೂ ಈಗ ಯಾವ ದೇವಸ್ಥಾನ ಅಂದ್ರೆ ಗದಗ ಒಳಗೆ ಜಗ್ಗಿ ದೇವಸ್ಥಾನ ಅದಾವ ತ್ರಿಕೋಟೇಶ್ವರ ವೀರ ನಾರಾಯಣ ದೇವಸ್ಥಾನ ಐತ್ರಿ ಆಮೇಲೆ ಇಲ್ಲಿ ಸಮೀಪ ಬಿಂಕದಕಟೀಗೆ ಹೋಗ್ತೀತಿ ತಿಮ್ಮಪ್ಪ ಕಾ ಪಾರ್ಕ್ ಐತಿ ಹಾಂ ಈಗ ಜಾಗದ ಎಲ್ಲ ನೋಡುವಂಥ ಪ್ಲೇಸ್ ಸರ್ ಇವೆಲ್ಲ ಹಾಂ ಇವೆಲ್ಲ ನಿಮ್ಗೆ ಆಮೇಲೆ ಹೋಟೆಲ್ ಬುಕ್ ಮಾಡ್ಬಹುದು ಆಮೇಲೆ ಊಟನು ಎಲ್ಲ ಚಲೋ ಇರುತ್ತೆ ರೀ ಹಾಂ ಊಟ ಎಲ್ಲ ಕಾಮನ್ ಐತ್ರಿ ಅದಕ್ಕೇನಿಲ್ಲ ಬೇರೆ ಬೇರೆಯೂ ಹೋಟೆಲ್ ಐತ್ರಿ ನಾನ್ ವೆಜಿಟೇರಿಯನ್ ಐತೀ ವೆಜ್ ನೀವು ನೀವಾಗೆ ವೆಜ್ಜಾ ಅತ ನಾನ್ ವೆಜ್ಜ ನೀವು ಹಾಂ ಹಾಂ ಇಲ್ಲ ರೀ ಇಲ್ಲ ಲಂಚಿಗೆ ಬರತ್ತೀರೀ ಹಂಡ್ರೆಡ್ ಐತ್ರಿ ಹಾಂ ಬ್ರೇಕ್ಫಾಸ್ಟ್ ಐತಿ ನಿಮಗೆ ಇಡ್ಲಿ ವಡೆ ದೋಸೆ ಪುಡಿ ಎಲ್ಲ ಸಿಗುತ್ತೆ ಆಮೇಲೆ ನಿಮ್ಗೆ ಇಲ್ಲಿ ಅಲ್ಲೆ ನಿಯರ್ ಹೋಟೆಲ್ಸ್ ಅದಾವ ಆಮೇಲೆ ನಿಮ್ಗೆ ನೋಡೋಂಥ ಪ್ಲೇಸ್ ಅಲ್ಲೇ ಸಮೀಪ ಅದಾವ ರೀ ಹಾಂ ಹ್ಞೂ ನಾವು ಹೇಳ್ತೀವಿ ಹ್ಯಾಂಗ ಈ ಥರ ಆಯಿತು ಈ ಥರ ದೇವಸ್ಥಾನ ಇತ್ತು ಇದನ್ನ ಯಾರು ಕಟ್ಟಿದ್ರು ಇದನ್ನೆಲ್ಲ ಅದು ಅದ್ರ ಬಗ್ಗೆ ಇತಿಹಾಸನ ನಾವು ಹೇಳಿ ಹೇಳ್ಕೊಡ್ತೇವೆ ರೀ ಹ್ಞೂ ಹಾಂ ಹಾಂ ಗೈಡ್ ಹೇಳ್ತೀವಿ ಗೈಡ್ ಮಾಡ್ತೀವಿ ರೀ ಹ್ಞೂ ಹ್ಞೂ ಹಾಂ ಟ್ಯಾಕ್ಸಿ ಏಜ್ ಆದವ್ರಿಗೆ ಅವ್ರ್ಗೆ ಅಡ್ಡಾಡೋಕೆ ಆಗಲ್ಲಲ್ಲ ವೀಲ್ ಚೇರ್ ಅದಾವ ಟ್ಯಾಕ್ಸಿ ಐತ್ರಿ ಅದು ಟ್ಯಾಕ್ಸಿ ಮುಖಾಂತರ ನೀವು ಪೂರ ಎಲ್ಲನೂ ನೋಡ್ಬೋದು ರೀ ಅದಕ್ಕೆ ಒಂದು ಹತ್ತು ರೂಪಾಯಿ ಐತ್ರಿ ಒಬ್ಬರಿಗೆ ಟ್ಯಾಕ್ಸಿಗೆ

ಹಾಂ ನೀ ನಿಮಗೂ ಆಯಿತು ಆಯಿತು ಬರ್ರಿ ಹ್ಞೂ